ಯೋಗ ಧ್ಯಾನ ಸೂರ್ಯ ನಮಸ್ಕಾರ ಲಿಫ್ಟಿಂಗ್ ಸ್ಟ್ರೆಚಿಂಗ್ ಭುಜಂಗಾಸನ ಪದ್ಮಾಸನ ನಾವಾಸನ ಶವಾಸನ ಧನುರಾಸನ ಉತ್ಥಾನಾಸನ ಸರ್ವಾಂಗಾಸನ ಬದ್ದ ಬದ್ಧಕೋನಕಾಸನ ಬಲಾಸನ ವೃಕ್ಷಾಸನ ಹಾಲಬಾಸನ ಹಲಾಸನ ಸನ್ ಸೊಲ್ಯೂಶನ್ ಚಕ್ರಾಸನ